ಹಾಂ ನಮಸ್ತೆ ಹೇಳಿ ಸರ್

ಹಾಂ ಹಾಂ

ಹಾಂ

ಹ್ಞೂ

ಹೌದು ಸರ್ ನಾವು ಮಕ್ಕಳಲ್ಲಿ ಇಂಥ ಪ್ರತಿಭೆಗಳೆಲ್ಲ ಬರಲಿ ಅಂತನೇ ಅವ್ರು ಪ್ರೋತ್ಸಾಹಿಸಬೇಕು ಅಂತನೇ ಬೇರೆ ಬೇರೆ ಪ್ರೋಗಾಮ್ಸ್ಗಳನ್ನ ಮಾಡಿ ಮಕ್ಕಳನ್ನ ಎನ್ಕರೇಜ್ ಮಾಡ್ತಾಯಿದ್ದೀವಿ ಅಂದರೆ ಅದೇ ಈಗ ನೀವು ಹೇಳಿದ್ರಲ್ಲ ಕನ್ನಡ ಚೆನ್ನಾಗಿ ಪದಗಳ ಉಚ್ಚಾರಣೆ ಆಗ್ತಾಯಿದೆ ಮತ್ತು ಸರಿಯಾಗಿ ಓದ್ಲಿಕ್ಕೆ ಬರ್ತಾಯಿದೆ ವಾಕ್ಯನಾ ಅಂತ ಹೇಳಿದ್ರಿ ಸರ್

ಹೌದು ಹೌದು ಆಂ

ಹಾಂ ಹಾಂ ಹಾಂ

ಹಾಂ

ಹಾಂ ಹಾಂ ಆಂ ಸರಿ ಸ

ಹಾಂ ಸರಿ ಸರ್ ಹಾಂ ತುಂಬ ತ್ಯಾಂಕ್ಸ್ ಸರ್ ಹಾಂ ಓಕೆ ಧನ್ಯವಾದ ಸರ್